ತೋಟಗ ಮರ ತೋಟಗಾರಿಕೆ ಮಾಡ್ಲಿಕ್ಕೆ ಫಸ್ಟ್ ಆಗಿ ನಮಗೆ ತುಂಬಾ ಸಂ ಪ್ಲೇಸ್ ಬೇಕಾಗುತ್ತೆ ಸ್ಥಳ ಸ್ಥಳ ಚೆನ್ನಾಗಿರ್ಬೇಕಾಗುತ್ತೆ ಸ್ಥಳ ತುಂಬ ಇದ್ದಷ್ಟು ನಿಮಗೆ ಗಾರ್ಡನಿಂಗ್ ತುಂಬಾ ಚೆನ್ನಗಾಗುತ್ತೆ ತೋಟಗಾರಿಕೆ ಅನ್ನೊದು ಸೊ ಸಸ್ಯಗಳನ್ನು ನೆಡೋದಿರಲಿ ಪಾಟಲಿ ಇಟ್ಟರೆ ನಿಮಗೆ ಪಾಟಲಿ ಬೇರುಗಳು ಕೆಳಗಡೆ ಆಳಕ್ಕೆ ಹೋಗ್ಲಿಕ್ಕೆ ಸ್ ಅವೈಲಬಲ್ ಇರೋಲ್ಲ ಅದಕ್ಕೆ ಸೊ ಅದಕ್ಕಾಗಿ ನೆಲದಲ್ಲೆ ಇಟ್ಟು ಅದನ್ನು ಬೆಳೆಸಿ ಪಾಟಲ್ಲಿ ಬಂದ್ಬಿಟ್ಟು ನಿಮಗೆ ಬಾಲ್ಕನಿಯಲ್ಲಿ ಚೆನ್ನಾಗ್ ಕಾಣ್ಸುತ್ತೆ ಸೊ ನಿಮಗೆ ಬಾಲ್ಕನಿಯಿಂದ ನಿಮ್ಮ ಒಳಗಡೆಯಿಂದ ಬಾಲ್ಕನಿ ಸೈಡ್ ನೋಡಿದರೆ ನಿಮಗೆ ಮನ್ಸಿಗೆ ತುಂಬಾ ತೃಪ್ತಿ ಆಗುತ್ತೆ ಸೊ ಮನೆ ಮುಂದೆ ಎಷ್ಟೋ ಗ್ರೀನರಿ ಇದ್ದಷ್ಟು ಹಸ್ರು ಇದ್ದಷ್ಟು ನಿಮ್ಮ ಮನ್ಸಿಗೆ ಕೂಡ ನೆಮ್ಮದಿ ಸಿಗುತ್ತೆ ಸೊ ಔಷಧಿಗಳ್ ಅದು ನೀವು ಯಾವ್ತರ ಸಿಂಪಡಿಸ್ಬೇಕು ಅಂದರೆ ರಾಸಯನಿಕ ಔಷಧಿಗಳ್ ಅಂದರೆ ಮನೆ ಮದ್ದನ್ನ ಯೂಸ್ ಮಾಡ್ಕೊಂಡು ಮಾಡಿ ಸೊ ಇತರ ಯಾವುದೆ ಕೆಮಿಕಲ್ಸ್ನ ಯೂಸ್ ಮಾಡಲಿಕ್ಕೊಬೇಡಿ ಸೊ ಗಿಡಗಳು ಏನಾದರು ಕೆಟ್ಟೋಗಿದೆ ಒಣಗಿದೆ ಸ್ವಲ್ಪ ಅಂತಂದರೆ ಮೊಸರು ಮತ್ತು ಉ ಮಜ್ಜಿಗೆ ಮತ್ತು ಉಪ್ಪು ಹಾಕಿ ಅದಕ್ಕೆ ಸಿಂಪಡಿಸಿ ಸೊ ಅವಾಗ ಗಿಡಗಳ್ಗೆನೊ ಒಂಥರ ಎನರ್ಜಿ ಸಿಕ್ಕಾಗಾಗುತ್ತೆ ಸೊ ಹಸ್ರಾಗ್ ಮತ್ತು ಹಚ್ಚ ಹಸಿರಾಗಿ ಅವು ಬೆಳೆಯುತ್ತೆ ಸೊ ಇದೆ ರೀತಿ ಯಾವುದೆ ಗಿಡಗಳಿಗಾಗಿರ್ಬೋದು ಗುಲಾಬಿ ಗುಲಾಬಿ ತಗೋಳಿ ಗುಲಾಬಿಗೇನು ಹಾಕ್ತಾರೆ ಅದಿನಲ್ಲಿ ಸ್ವಲ್ಪ ಒಣಗೋದ್ರೆ ಅದು ಬೆಳೆಯೋದಕ್ಕೆ ಏನಾಕ್ತಾರೆ ಸೊ ಟಿ ಪೌಡರ್ ಟಿ ಪೌಡರ್ ಅಥ್ವ ದಾ ಉಳ್ಳಾಗಡ್ಡಿ ನೀರು ಉಳ್ಳಾಗಡ್ಡೆ ನಿ ಈರುಳ್ಳಿನ ಕ್ ಹಚ್ಚೋದಕ್ಕೆ ತೊಳೆದಿದಿಡ್ತಿರಲ್ವ ತೊಳೆದಿರೊ ಇವ್ಳ ಈರುಳ್ಳಿ ನೆನ್ಸಿ ಇಟ್ಟಿರೊ ನೀರಾಗಿರ್ಬೋದು ಗುಲಾಬಿ ಹೂಗಾಕೋದರಿಂದ ಸೊ ಅದು ಬೇರು ತುಂಬ ಗಟ್ಟಿಯಾಗುತ್ತೆ ನೀರು ತಗೋಳದಕ್ಕೆ ಅದಕ್ಕೆ ಹಿಮ ಹೆಲ್ಪುಲ್ ಆಗುತ್ತೆ ಸೊ ಬಿ ತುಂಬ ಗ್ರೀನರಿ ಆಗಿ ಬೆಳೆಯುತ್ತೆ ಗಿಡಗಳೆಲ್ಲ ತುಂಬ ಆರೋಗ್ಯಕರವಾಗಿರ್ತವೆ ಗಿಡಗಳೆಲ್ಲ ಸಿ ಯಾವ್ತೆಗ ಯಾವುದೆ ಥರದ ಗಿಡಗಳಾಗಿರ್ಬೋದು ಇವಾಗ ನೀವು ತೆಂಗಿನ್ಕಾಯ್ ನೆಡೋ ಸಮಯದಲ್ ಏನ್ಮಾಡ್ತಾರೆ ಅಂದರೆ ಸೊ ಜಸ್ಟ್ ತೆಂಗಿನಕಾಯ್ನ ಬೀಳು ಇಟ್ಟು ನೀವು ಬೆಳೆಸೋದಲ್ಲ ಸೊ ತೆಂಗಿನ್ಕಾಯಿ ಬೆಳೆಯೋಕಿಂತ ಮುಂಚೆ ಅದೇನು ಕುಣಿ ತೊಡಗಿರ್ತೀರಲ್ವ ಸೊ ಅದರಲ್ಲಿ ಸ್ವಲ್ಪ ಉಪ್ಪಾಕಿ ಉಪ್ಪಾಕಿ ಆಮೇಲೆ ಗಿಡ ಇಡಿ ಬಿಕೊಸ್ ತೆಂಗಿನ ಗಿಡಗಳೆಲ್ಲ ಬೆಳೆಯೋದು ಉಪ್ಪಿನ ನೀರಲ್ಲೆ ಅಲ್ವ ಸೊ ಅದಕ್ಕಾಗಿ ನೀವು ಕೆಳಗಡೆ ಉಪ್ಪಾಕಿ ಅದನ್ನು ಆಮೇಲೆ ಗಿಡಾನ ನೆಡಿ ಸೊ ಬೇರೆಲ್ಲ ಗಟ್ಟಿಯಾಗಿ ಸೊ ತುಂಬ ಎತ್ತರವಾಗಿ ಬೆಳೆಯುತ್ತೆ ಗಿಡ ಬಂದುಬಿಟ್ಟು ನಿಮಗೆ ಸೊ ಅದೆ ಥರ ತೆಂಗಿನ ಮರ ಆಗಿರ್ಬೋದು ಗುಲಾಬಿಯಾಗಿರ್ಬೋದು ತೆಂಗಿನ ಮರಕ್ಕೆ ಉಪ್ಪಾಕಿ ಬೆಳೆಸಿ ಅದೇ ಥರ ಯಾವುದಾದ್ರು ಸಸಿ ಸಸಿಗಳು ತಂದಿದೀಯ ಹೊಸ್ವಸ ಸಸಿಗಳು ಸಿಕ್ತಾಯಿದೆ ಹೊಸ್ವಸ ಸಸಿಗಳು ತಗೊಬರ್ತಯಿದಿರ ಅಂದರೆ ಸೊ ಅದನ್ನು ಕಂಬೈನ್ ಮಾಡಬೇಡಿ ಸ್ವಲ್ಪ ಅದಕ್ಕೆ ಸ್ಪೇಸ್ ಕೊಡಿ ಸರಿಯಾಗಿ ಟೈಮ್ ಟು ಟೈಮ್ ಅದಕ್ಕೆ ನೀರು ಹಾಕೋದ್ ಕಲೀರಿ ಸೊ ಅದೇನದು ಸ್ವಲ್ಪ ಒಣಗಿದೆ ಅಂದ್ರೆ ಯಾವುದೆ ಥರದ ಮನೆ ಮದ್ದನ್ನ ಯೂಸ್ ಮಾಡಿ ರಾಸಾಯ್ನ ಯಾವುದೆ ಕೆಮಿಕಲ್ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸಿಂಪಡಿಸ್ಲಿಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೆ ಔಷಧಿಗಳ್ನೆ ಗಿಡಗಳಿಗೆ ಕೊಡಿ ನೀವು ಯಾವ್ತರ ಪೌಷ್ಠಿಕವಾಗಿ ಆಹಾರನ ತಗೊತಿರೋ ಸೊ ಅದೆ ಥರ ನಮಗೆ ಗಿಡಗಳಿಗೆ ಕೂಡ ಪೌಷ್ಠಿಕಾಂಶವನ್ನ ತುಂಬಾ ಇಂಪಾರ್ಡೆಂಟ್ ಆಗುತ್ತೆ ಸೊ ನಿಮಗೆ ಯಾವುದೆ ತರದಿಗಷ್ಟು ತುಂಬ ಸ್ಟ್ರೆಸ್ಸಿಂದ ಮನೆಗೆ ಬಂದಿದಿರ ಅನ್ಕೊಳಿ ಸೊ ಗ್ರೀನರಿ ನೋಡಿದ ತಕ್ಷಣ ನಮ್ಗೆ ಏನು ಅನಿಸುತ್ತೆ ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಸಿಗುತ್ತೆ ಸೊ ಈ ಥರ ಮನುಷ್ಯರ್ಗೆ ನೆಮ್ಮದಿ ಸಿಗುತ್ತೆ ಇದು ಗಿಡ ತೋಟಗಾರಿಕೆ ಮಾಡೋದರಿಂದ ಸೊ ಅದೇ ಥರ ತೋಟಗಾರಿಕೆಗ್ ಯಾವುದಾದ್ರು ಹುಳಗಳ್ ಬಿದ್ದಿದೆ ಅನ್ಕೊಳಿ ತೋಟ ಗಿಡಗಳಿಗೆ ಸೊ ಅದೆಲ್ಲ ನೀಟಾಗಿ ನೋಡ್ಕೊಳಿ ಉಪ್ಪು ಮತ್ತು ಮಜ್ಜಿಗೆ ಎರಡು ಮಿಕ್ಸ್ ಮಾಡಿ ಸಿಂಪಡಿಸಿ ಅದಕ್ಕೆ ಮನೆ ಮದ್ದು ಮನೆ ಮದ್ದನ್ನೆ ಯೂಸ್ ಮಾಡಿ ಗಿಡಗಳ್ಗೆ ನೀವು ಯಾವ್ತರ ಪೌಷ್ಠಿಕಾಂಶಗಳ್ನ ಯೂಸ್ ಮಾಡ್ತಿರೋ ಊಟ ಆಹಾರಕ್ಕೆ ಸೊ ಅದೇ ಥರ ಆಹಾರಕ್ಕಾಗಿ ನೀವು ಮನೆಯಲೇ ಬೆಳೆಸ್ಕೊಳಿ ಟಮಟೊ ಆಗಿರ್ಬೋದು ಈರುಳ್ಳಿಯಾಗಿರ್ಬೋದು ತೋಟಗಾರಿಕೆ ಅನ್ನೋದು ಇದೆ ಅಲ್ವ ತರಕಾರಿ ನಮ್ಗೇನು ಆಹಾರಕ್ಕೆ ದ ದಿನ ನಿತ್ಯಕ್ಕೆ ಬೇಕಾಗುತ್ತೊ ಸೊ ಆಹಾರಾನ ನೀವೆ ಬೆಳೆಸ್ಕೊಂಡು ನೀವೆ ಕಣ್ಣಾರೆ ನಿಮ್ಮ ಮನೆ ಮುಂದೇ ಬೆಳೆಸ್ಕೊಂಡು ನೀವೆ ತಿನ್ನಿ ಪೌಷ್ಠಿಕಾಂಶವಾಗಿ ಸೊ ಇದೇ ಥರ ಹೊರ್ಗಡೆ ಎಲ್ಲೊ ಮಾರ್ಕೆಟ್ಗೋಗಿ ನೀವು ತರಕಾರಿ ತಗೊಬರೋದ್ರಿಂದ ಸೊ ಅದು ಪೌಷ್ಠಿಕವಾಗ್ ಇದೇನ ಇಲ್ವ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಸೊ ಅದಕ್ಕಾಗಿ ನೀವೆ ಮನೆಯಲೇನು ಸಿಗುತ್ತೆ ಸೊ ಅದನ್ನೆ ತಗೊಂಡು ಅದರಿಂದನೆ ಬೆಳೆಸಿ ನಿಮ್ಮ ಮನೆ ಮದ್ದು ಯೂಸ್ ಮಾಡಿ ತರಕಾರಿಗಳ್ ಆಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ಅದೇ ಥರ ನಿಮಗೆ ಸ್ ಸೊಪ್ಪು ಆಗಿರ್ಬೋದು ಸೊ ಇಂಥ ಸೊಪ್ಪು ಆಗಿರ್ಬೋದು ಇದನ್ನೆಲ್ಲ ನೀವೆ ನೀರಾಕಿ ಬೆಳೆಸಿ ನಿಮ್ಮಮನೆ ಮುಂದೆ ಬೆಳೆಸಿ ಸೊ ಸ್ಥಳ ಸ್ವಲ್ಪ ಇದ್ರು ಕೂಡ ಸೊ ಅದರಲ್ಲಿ ನಿಮ್ಗೆ ಎಷ್ಟು ಸಾಧ್ಯವಾಗತ್ತೊ ಅಷ್ಟು ತೋಟಗಾರಿಕೆ ಮಾಡಿ ಈಗ ಗುಲಾಬಿ ಆಗಿರ್ಬೋದು ತೆಂಗಿನ ಗಿಡ ಆಗಿರ್ಬೋದು ಅಥ್ವ ಫ್ರೂಟ್ಸ್ ಮಾವಿನಕಾಯಿ ಅದೇ ಥರ ಜಾಮ್ಗಾಯಿ ಈ ಥರ ಏನು ಸಿಗುತ್ತೆ ಫ್ರೂಟ್ಸ್ನ ಎಲ್ಲೆಲ್ಲಿಂದ ಪ್ಲೇಸ್ ಸಿಗುತ್ತೆ ಅಲ್ಲಲ್ಲಿಡಿ ನಿಮಗೆ ಅದರಿಂದ ಅದು ಕಾರ್ಬೋನ್ ಡೈರಾಕ್ಸೈಡ್ ತಗೊಂಡು ಆಕ್ಸಿಜನ್ನ ಕೊಡುತ್ತೆ ಸೊ ಆಕ್ಸಿಜನ್ ಕೊಡೋದರಿಂದ ನಿಮಗೆ ಉಸಿರಾಟದ್ ತೊಂದರೆ ಆಗೋಲ್ಲ ಸೊ ನಿಮ್ಮ ಮನೆ ಮುಂದೆಯಿರೊ ಉಸಿರಾಟನ ಫ್ರೆಶ್ ಗಾಳಿನ ನೀವು ತಗೋಳೋಕ್ಕಾಗುತ್ತೆ ಸೊ ಇದೇ ಥರ ಹಂಗೆ ವಾ ಆ ತೋಟಗಾರಿಕೆ ಮಾಡೋದರಿಂದ ತರಕಾರಿ ಸಿಗುತ್ತೆ ನಮ್ಮ ಮನೆ ಮುಂದೆ ನಾವೇ ಬೆಳೆದಿರೊ ತರಕಾರಿ ನಾವೇ ತಿನ್ಬೌದು ಪೌಷ್ಠಿಕಾಂಶವು ಇರುತ್ತೆ ಅದರಿಂದ ಆಗದ್ರಿಂದ ಏ ಹೇರ್ ಗಾಳಿ ತುಂಬ ಫ್ರೆಶ್ ಗಾಳಿ ಸಿಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ತೋಟಗಾರಿಕೆ ಮಾಡಿದರಿಂದ ಮನೆ ಮುಂದೆ ಹೆಚ್ಚು ಹಚ್ಚ ಹಸಿರಾಗಿರುತ್ತೊ ಸೊ ಅಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ ಮನುಷ್ಯರ್ಗೆ ಸೊ ನಿಮ್ಗೆ ಯಾವುದೆ ಥರದ ಸ್ಟ್ರೆಸ್ ಇರಲಿ ಆ ಗಿಡಗಳು ಮಧ್ಯ ಹೋಗಿ ಕುತ್ಕೊಳಿ ಆ ತಂಪಾಗ್ಲ ಗಾಳಿನ ತಗೊಳಿ ಸೊ ಗಾಳಿ ಫ್ರೆಶಾಗಿ ಗಾಳಿ ತಗೋಳ್ಳೋದರಿಂದ ಸೊ ಮನುಷ್ಯನಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಸೊ ಈ ಥರ ಮಣ್ಣನ್ನು ಫಸ್ಟಾಗಿ ಮಣ್ಣು ಮಣ್ಣು ಪೌಷ್ಠಿಕಾಂಶವಾಗ್ ಇರಬೇಕು ಸೊ ಮಣ್ಣು ಬಂದು ನಿಮಗೆ ಬಿಡಿ ಬಿಡಿಯಾಗಿ ಇರಬೇಕು ನೀವು ತೋಟ ನೆಡ್ತಯಿದಿರ ಅಂದರೆ ಮಣ್ಣಿನದು ಜಾಸ್ತಿ ಕೆಂಪು ಮಣ್ಣು ಯೂಸ್ ಮಾಡಿ ಅಂದ್ರೆ ಆ ನೆಲಕ್ಕೆ ಆಗ್ಸ ನ ಆ ಗಿಡಕ್ಕೆ ಸಂಬಂಧ ಪಟ್ಟ ಪೌಷ್ಠಿಕಾಂಶ ಯಾವ ಮಣ್ಣಲ್ಲಿರುತ್ತೋ ಸೊ ಆ ಮಣ್ಣನ್ನು ಯೂಸ್ ಮಾಡಿಕೊಂಡು ತೋಟಗಾರಿಕೆ ಮಾಡಿ ಸೊ ಇದರಿಂದ ನಿಮಗೆ ಫ್ರ ಫ್ರೆಶ್ ಗಾಳಿ ಸಿಗುತ್ತೆ ಫ್ರೆಶ್ ಏರ್ ಸಿಗುತ್ತೆ ಅದರಿಂದ ನಿಮಗೆ ಆರೋಗ್ಯ ಪೌಷ್ಠಿಕವಾದ ಫ್ಲವರ್ಸ್ ಹಣ್ಣು ತರಕಾರಿಗಳ್ ಕೂಡ ಸಿಗುತ್ತೆ ಓಕೆ